ನನಗೆ ತುಂಬ ವಿಷಯದಿಂದ ಸಂತೋಷವಾಗುತ್ತದೆ ನನ್ಗೆ ಮೂಲವಾಗಿ ಯಾರಾದರೂ ಸ್ನೇಹಿತರ ಜೊತೆಗೆ ಮಾತುಕತೆ ಅವ್ರ ಜೊತೆಗೆ ಓಡಾಟ ಹ್ಞೂಂ ಟೂರ್ ಹೋಗೋದು ಇದರಿಂದ ನನಗೆ ತುಂಬ ಸಂತೋಷ ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ ವಾಕಿಂಗ್ ಹೋಗಿ ಅಲ್ಲಿ ನಮ್ಮ ಸ್ನೇಹಿತರೂ ಮೈದಾನದಲ್ಲಿ ಸಿಗ್ತಾರೆ ಅವರೊಟ್ಟಿಗೆ ಹರಟೆ ಹೊಡ್ಕೊಂಡು ತುಂಬ ಸಂತೋಷವಾಗಿ ಕಾಲವನ್ನು ಕಳೆಯುತ್ತೇನೆ ಮೊದ್ಲ್ನೆದಾಗಿ ಹೇಳೋದು ಎರಡ್ನೇದಾಗಿ ನಂಗೆ ಟಿವೀಯನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತದೆ ನಾನು ಆ ಹೆಚ್ಚಿನ ಸಮಯವನ್ನು ಟಿವಿ ಮಾಧ್ಯಮವನ್ನು ವೀಕ್ಷಿಸುವ ಮೂಲಕ ನಾನು ಸಂತೋಷವಾಗಿ ನಾನು ಕಾಲವನ್ನ ಕಳೆಯುತ್ತೇನೆ ಅದರಲ್ಲಿ ನಿತ್ಯಗೀ ಚಲನಚಿತ್ರ ಗೀತೆಗಳು ಮತ್ತು ನ್ಯೂಸ್ ಮತ್ತು ಧಾರಾವಾಹಿ ಇವುಗಳನ್ನು ನಾನು ತುಂಬ ಕೂಲಂಕುಶವಾಗಿ ಕಾರ್ ನೋಡು ನೋಡುತ್ತೇನೆ ಇನ್ನೊಂದು ವಿಷಯ ಏನೆಂದರೆ ನಂಗೆ ಸಂಗೀತ ಅಂದರೆ ತುಂಬ ಇಷ್ಟ ಅದನ್ನು ಬಿಡುವಾದ ಸಮಯದಲ್ಲಿ ಸಂಗೀತವನ್ನು ನಾನು ಚಲನಚಿತ್ರ ಗೀತೆಗಳು ಭಾವ ಗೀತೆಗಳು ಮತ್ತು ದೇಶಭಕ್ತಿ ಗೀತೆಗಳನ್ನು ಆದಷ್ಟು ಹೆಚ್ಚಿನ ಸಮಯವನ್ನು ಅದರಲ್ಲಿ ಅದನ್ನ ಕೇಳುವ ಮುಖಾಂತರ ನಾನು ಕಾಲವನ್ನು ಕಳೆಯುತ್ತೇನೆ ಮತ್ತು ನನಗೆ ಇನ್ನೊಂದು ನಂದು ಹವ್ಯಾಸ ಏನೆಂದರೆ ನನಗೆ ಏ ಹೆಚ್ಚಾಗಿ ನಾಟಕ ನೋಡುವುದಂದ್ರೆ ತುಂಬ ಇಷ್ಟ ಅದನ್ನು ನಾನು ಎಲ್ಯಾದ್ರು ನಾಟಕ ಇದೆ ನಾಟಕ ನಡಿತಾಯಿದೆ ಅಂತ ಹೇಳಿದ ಕೂಡಲೆ ಅದನ್ನ ನೋಡಲಿಕ್ಕೆ ನಾನು ತಪ್ಪದೇ ಹೋಗ್ತೀನಿ ಮತ್ತು ಅದನ್ನು ಆಸ್ವಾದಿಸಿ ನಾನು ಸಂತೋಷವಾಗಿ ಕಾಲವನ್ನ ಕಳಿತೀನಿ ಮತ್ತು ನಂದು ಇನ್ನೊಂದು ಹವ್ಯಾಸ ಇದೆ ಏನಾದರೂ ಈ ಕರಕುಶಲ ವಸ್ತುಗಳನ್ನ ಮಾಡೋದು ಈ ಪೇಪರ್ ಕ್ರಾಫ್ಟಿಂಗು ಇಂಥದ್ರಲ್ಲಿ ನನಗೆ ತುಂಬ ಆಸಕ್ತಿ ಒಂದು ಇನ್ನೊಂದು ಸಣ್ಣ ಒಂದು ಪೇಪರ್ ತುಂಡು ಯಾವ್ದಾದ್ರು ಸಿಕ್ಕಿದರೆ ಸಾಕು ಅದ್ರಿಂದ ಏನಾದ್ರೂ ಒಂದು ಕಲಾಕೃತಿಯನ್ನು ಮಾಡಿ ಮನೆಯಲ್ಲಿ ಜೋಡಿಸಿ ನಾನು ಆನಂದ ಪಡುತ್ತೇನೆ ಅದಿಂದ ನನಗೆ ಅದ್ರಿಂದಲೇ ಎಲ್ಲ ಕಡೆಯಿಂದ ನಾನೂ ನನ್ನ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ನನ್ನ ಜೀವನವನ್ನು ಸಂತೋಷವಾಗಿ ಕಳಿತೇನೆ